ಹಲೋ ಯಾರು ಹಾಂ ಸರ್ ಹೇಳಿ ಹೌದಾ ಸರ್ ಮಾಡಿಕೊಂಡು ಕೊಡೋಣ ಹೌದು ಸರ್ ಹೌದು ಹೌದು ಸರ್ ಹ ಹೌದು ಸರ್ ಬರ್ತೇವೆ ಸರ್ ನಿಮಗೆ ಯಾವ ಥರ ಬೇಕು ಅಥವಾ ಯಾವ ಡೇಟಿಗೆ ಬೇಕಂತ್ಹೇಳಿ ಸರ್ ನಮಗೆ ಹಾಂ ಸ ಸರ್ ನಾವು ಕನಕಾಂಬರ ಮಾಡ್ತೇವೆ ಚೆಂಡು ಹೂವ ಗುಲಾಬಿಯಿಂದೆಲ್ಲ ಮಾಡ್ತೇವೆ ಸರ್ ಬೇರೆ ಫಾರಿನ್ಸ್ ಹೂವಿಂದಲೂ ಸಹ ಮಾಡ್ತೇವೆ ಹೌದು ಸರ್ ಹೌದು ಹೌದು ಸರ್ ಹೌದು ಸರ್ ತುಂಬ ಇದೆ ಸರ್ ಡಿಸೈನ್ಸ್ ತುಂಬ ಇದೆ ಈಗ ಆರತಕ್ಷತೆಗೆ ಬೇಕಾದಂತಹ ಡಿಸೈನ್ಸ್ ಬೇರೆ ಇದೆ ಮುಹೂರ್ತಕ್ಕೆ ಬೇಕಾದಂತಹ ಡಿಸೈನ್ ಡಿಸೈನ್ಸ್ ಬೇರೆ ಇದೆ ಹಾಂ ಸರ್ ಅದಕ್ಕೆ ಹಾಂ ಸರ್ ಹೇಳಿ ಸರ್ ಒಂದು ಥ್ರೀ ಡೇಸ್ ಅಂದರೆ ಮೂರು ದಿನ ಮುಂಚೆ ಹೇಳಿ ಸರ್ ನನಗೆ ಹಾಂ ಸರ್ ಅದು ಸಾಮಾನ್ಯ ಸಾಮಾನ್ಯವಾಗಿ ಮಾಡ್ಸ್ತೀವಿ ಅಂದರೆ ಒಂದು ಟೆನ್ ಥೌಸಂಡ್ ಆಗು ಹತ್ತು ಸಾವಿರ ಆಗುತ್ತೆ ಸರ್ ಅದರಲ್ಲಿ ಬೇರೆ ಬೇರೆ ಥರ ಏನಾದರೂ ಮಾಡ್ಸ್ತೀವಿ ಅಂದರೆ ಅದೇ ಸರ್ ಬಣ್ಣ ನಿಮಗೆ ಡಿಸೈನ್ ಯಾವುದು ಸೆಲೆಕ್ಟ್ ಮಾಡ್ತೀರೋ ಅದರ ಮೇಲೆ ಇದಾಗುತ್ತೆ ಸರ್ ಅದು

ಹಣ ಅ ಅದೇ ಸರ್ ನೀವು ಮೊದಲು ಡಿಸೈನ್ ಸೆಲೆಕ್ಟ್ ಮಾಡಿ ನಿಮಗೆ ಯಾವುದು ಬೇಕು ಯಾವ ಥರ ಮಾಡಬೇಕಂತ ನಾವು ಆಮೇಲೆ ನೀವು ಪೇಯ್ ಮಾಡಿದರಾಗತ್ತೆ ಸರ್ ಅಂದರೆ ನಮ್ಮವರೇ ನಮ್ಮವರೇ ಇದ್ದಾರೆ ನಿಮಗೆ ಎರಡು ದಿನ ಮುಂಚೆ ಹೇಳಿದರೆ ಮೆಟೀರಿಯಲ್ಸ್ ಎಲ್ಲ ತಂದು ಅರೆಂಜ್ ಮಾಡ್ತಾರೆ ಸರ್ ಅವರು

ಓಕೆ ಸರ್ ನಿಮಗೆ ಓಕೆ ಸರ್ ನಿಮಗೆ ನಾನು ಕಳ್ಸ್ಕೊಂಡು ಕೊಡ್ತೇನೆ ಡಿಸೈನ್ಸೆಲ್ಲ ನೀವು ಸೆಲೆಕ್ಟ್ ಮಾಡಿ ಸರ್ ಕಾ ಕಾಸ್ಟ್ ಕಮ್ಮಿ ಕಾಸ್ಟಲ್ಲೇ ಮಾಡಿಕೊಂಡು ಕೊಡೋದಾಗತ್ತೆ ಓಕೆ ಸರ್ ಆಯಿತು ಥ್ಯಾಂಕ್ ಯು